ಇಪ್ಪತ್ತೇಳು ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತಾರು ಇಪ್ಪತ್ತಾರು ಮೇ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇಪ್ಪತ್ತು ಜುಲೈ ಸಾವಿರದ ಒಂಬೈನೂರ ಅರುವತ್ತ ನಾಲ್ಕು ಹತ್ತು ಜೂನ್ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಮೂರು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು